ಅಲೋ

ನಾನೇ ಮೇಡಮ್ ಹಾಂ ಆಸಲ್ ಆಸ್ಪೆಟ್ಲ್ ತೆಗ್ದಿದೆಯಾ ಮೇಡಮ್ ಎಷ್ಟ್ ಹೊತ್ ತೆಗಿತೀರಾ ಆಂ ನಮಗೆ ಹುಷಾರಿಲ್ಲ ನೆಗಡಿ ನೆಗಡಿ ತಲೆನೋವು ಜ್ವರ ಹ್ಞೂ ಮೇಡಮ್ ಹ್ಞೂ ಅದಕ್ಕೇ ಹಂಗಾಗೈತೆ ಹಾಂ ಹಾಂ ಹ್ಞೂ ಐಸ್ ಕ್ರೀಮ್ ತಿಂದಿದ್ವಿ ಆ ಬೆಟ್ಟ ಗಿಟ್ಟ ಹೋಗಿ ಸುತ್ತಾಡ್ಕೊಂಡು ಬಂದೋ ಅದಕ್ಕೆ ಅದಕ್ಕೇ ಹಂಗಾಗೈತೆ ಮೇಡಮ್ ಹ್ಞೂ ಹಾಂ ಮಾಡಿ

ಹಾಂ ಹಾಂ ಸುಗರ್ ಚೆಕಪ್ ಮಾಡಿ ಹಾಂ ಸರಿ ಬೆಳಗ್ಗೆ ಅದು ಮಾಡಿ ಅರ್ಧ ಗಂಟೆ ಬಿಟ್ಟು ಬರಬೇಕಾ ಮೇಡಮ್ ಬರ್ತೀವಿ ಮೇಡಮ್